ನಾವು ಒಬ್ಬರೇ ಇರುವಾಗ ತುಂಬ ಸಾಂಗಳನ್ನು ಕೇಳ್ತಾ ಇರ್ತೀವಿ ಹಾಡುಗಳಂದ್ರೆ ತುಂಬ ಇಷ್ಟ ಅವುಗಳಲ್ ಹಾಡುಗಳಲ್ಲಿ ಕೇಳುವೇ ತುಂಬ ಮೈಂಡ್ ಫ್ರೆಶ್ ಆಗ್ತಾಯಿತ್ತು ಮೈಂಡ್ ಸ್ಟ್ರೆಸ್ಸಾಗಿರುತ್ತೆ ನಮ್ಮ ಹಾಡ್ಗಳನ್ ಕೇಳೋದ್ರಿಂದ ಏನಾಗ್ತಿತ್ತು ಒಂಥರ ಸಮಾಧಾನ ಒನ್ ಏನಾರು ಚಿಂತೆ ಬೇರೆ ಚಿಂತೆ ಮಾಡೋದ್ರಿಂದ ಆಲೋಚನೆಗಳು ಮಾಡ್ತಾ ಇರ್ತಿವಲ್ಲ ಸಂದರ್ಭದಲ್ಲಿ ಸಾಂಗಳನ್ನು ಕೇಳುವಾಗ ನಮ್ಮ ಮನಸ್ಸು ಏಕಾಗ್ರತೆಗೆ ಹೋಗ್ತಾ ಇದೆ ಸೊ ನಾವು ಹಾಗಾಗಿ ಒಬ್ಬರೇ ಇರುವಾಗ ನಗುವ ನಯನ ಮಧುರ ಮೌನ ಅಂತೇಳಿ ಯಸ್ ಪಿ ಪಿ ಸ ಎಸ್ ಪಿ ಬಿ ಬಾಲ ಸುಬ್ರಮಣ್ಯ ಸರ್ ಅವರು ಸಾಂಗ್ ಹಾಡೋದ್ ಜಾನಕಿ ಮೇಡಂ ಜೊತೆ ತುಂಬ ಚೆನ್ನಾಗಿದೆ ಸಾಂಗ್ ಆ ಸಾಂಗಲ್ಲಿ ಪ್ರೇಮಿಗಳ ಹೊಂದಾಣಿಕೆ ಅದು ಇದ್ರ ಬಗ್ಗೆ ಅವರ ಜೀವನ ಶೈಲಿ ಬಗ್ಗೆ ಅವುಗಳಲ್ಲಿರುವಂಥಾ ಪ್ರೇಮಿಗಳ ಬಗ್ಗೆ ಇರುವಂಥ ಪ್ರೇಮಿಗಳ ನಡುವೆ ಇರುವಂಥ ಪರಸ್ಪರ ಹೊಂದಾಣಿಕೆ ಯಾವ ಥರ ಇರಬೇಕು ಯಾವ ಥರ ಇದೆ ಅಂಥ ಸಾಂಗ್ ಕೇಳುವಾಗ ಏನೋ ಒಂಥರ ನೆಮ್ಮದಿಗೆ ಮನಸ್ಸಿಗೆ ನೆಮ್ಮದಿ ಖುಷಿ ಸಿಗ್ತಾ ಇರುತ್ತೆ ಹಾಗೇ ನಾವು ಗೆಳೆಯರ ಜೊತೆ ಹೊರ್ಗಡೆ ಹೋಗುವಾಗ ಕೆಲ್ವಂದು ಸಾಂಗ್ ಕೇಳ್ತಾ ಇರ್ತೀವಿ ತುಂಬ ನಗುವ ನಯನ ಆ ಸಾಂಗಲ್ಲಿ ಅವು ಎಸ್ ಪಿ ಬಿ ಬಾಲಸುಬ್ರಮಣ್ಯ ಸರ್ ಹಾಡಿರುವಂಥ ವಾಯ್ಸ್ ಜಾನ್ಕಿ ಅವ್ರ ಧ್ವನಿ ಆಗಿರ್ಬೋದು ಜಾನಕಿ ಮೇಡಂ ಅವ್ರ ಧ್ವನಿ ಆಗಿರ್ಬೋದ್ ತುಂಬ ಚೆನ್ನಾಗಿದೆ ಸ್ ಕೇಳುವಾಗ ಏನೋ ಒಂಥರ ಇಂಪಾಗಿರ್ತದೆ ಅದೆ ರೀತಿ ರಾಜೇಶ್ ಕೃಷ್ಣ ಸಾರ್ ಮತ್ತು ವಿಜಯ್ ಪ್ರಕಾಶ್ ಸರ್ ಕನ್ನಡದಲ್ಲಿ ಸಾಂಗ್ ತುಂಬ ಚೆನ್ನಾಗ್ ಹಾಡ್ತಾ ಇರ್ತಾರೆ ಅವರು ಕವಿತೆ ಕವಿತೆ ಅಂತ ಸಾಂಗ್ ತುಂಬ ಚೆನ್ನಾಗ್ ಇದೆ ರಾಗದಲ್ಲಿ ಕವಿತೆ ಯಾವ ಥರ ಇರ್ತಾಯಿದೆ ಇರ್ತೆ ಸಾಂಗಳನ್ನು ಹಾಡುಗಳನ್ ಕೇಳುವಾಗ ಏನೋ ಒಂಥರ ಖುಷಿ ಸಂತೋಷ ಹಾಡುಗಳು ತುಂಬಿರುತ್ತೆ ಮನಸ್ಸಿಗೆ ಸಮಾಧಾನ ಆಗ್ತಾ ಇರುತ್ತೆ ಆ ಹಾಡುಗಳನ್ನು ನಾವು ಅತಿಹೆಚ್ಚಾಗಿ ಎಡ್ ಫೋನ ಹೇರ್ ಫೋನ್ ಬಳಸ್ಕೊಂಡ್ ಕೇಳ್ತಾ ಇರ್ತೀವಿ ಜಾಸ್ತಿ ಇಷ್ಟ ಆದರೆ ಆ ಸಾಂಗ್ ನಮ್ಮ ಒಬ್ರೊಬ್ಬರೆ ಇದ್ದಾಗ ನಾವು ತುಂಬ ಸೌಂಡ್ ಕೊಟ್ಟು ಸಾಂಗ್ ಕೇಳ್ತಾ ಇರ್ತೀವಿ ಕಾರ್ಣ ಅದರಲ್ಲಿ ಕಾರಣವನ್ನು ಆ ಸಾಂಗಳು ಏನೋ ಒಂಥರ ಚೆನ್ನಾಗ್ ಇರುತ್ತೆ ಕೇಳಿದಾಗ ಮನಸ್ಸಿಗೆ ಸಹ ಸಂತೋಷ ಆ ಹಾಡನ್ನು ಏನಾಗ್ತದೆ ಇನ್ನೊಬ್ಬರಿಗೆ ನಾವು ಕೇಳ್ಸೋದಕ್ಕೆ ಪ್ರಯತ್ನ ಪ್ರಯತ್ನ ಪ್ರಯತ್ನಿಸ್ತಿರ್ತೀವಿ ಈ ಹಾಡು ಕೇಳು ಚೆನ್ನಾಗಿದೆ ನನ್ಗೆ ಇಷ್ಟ ಆಗಿದೆ ಈ ಹಾಡು ನೀನು ಕೇಳು ಒಳ್ಳೆ ಧ್ವನಿಯನ್ನು ಧ್ವನಿಯ ಕೊಟ್ಟು ತುಂಬ ಸೊಗಸಾಗಿ ಹಾಡಿದಾರೆ ಹಾಡು ಹಾಡುಗಳಲ್ಲಿ ಹಳೆ ಸ್ ಹಾಡುಗಳು ತುಂಬ ಅರ್ಥಗರ್ಭಿತವಾಗಿರ್ತವು ಆ ಹಾಡುಗಳಲ್ ಪರಿಸರದ ಬಗ್ಗೆ ಆಯಿತು ಪ್ರೇಮಿಗಳ ಪರಿಸರದಲ್ಲಿ ಯಾವ್ತರ ಇರ್ತಾರೆ ಹೊಂದಿಕೊಂಡ್ ಹೊಂದಾಣಿಕೊಂಡು ಹಾಡುಗಳನ್ನು ಕೇಳುವಾಗ ಏನೋ ಒಂಥರ ಚೆನ್ನಾಗ್ ಇರ್ತವೆ ಅರ್ಥಗರ್ಭಿತ ಈ ಈಗಿನ ಕಾಲದ ಹಾಡು ಕೇಳೋದಾದರೆ ಅಷ್ಟರ ಅರ್ಥಗರ್ಭಿತವಾಗಿರುವುದಿಲ್ಲ ಅಷ್ಟು ಅರ್ಥಪೂರ್ಣದ ಏನು ಕೊಡುವುದಿಲ್ಲ ಹಳೇ ಸಾಂಗಿಗೆ ಹಳೆಯ ಹಾಡುಗಳಲ್ಲಿ ನೋಡೋದ್ ಜಾನಕಿ ಮೇಡಮ್ ಆಯಿತು ಬಾಲಸುಬ್ರಮ್ಮಣ್ಯ ಸರ್ ಆಯಿತು ಅವ್ರು ತುಂಬ ಚೆನ್ನಾಗ್ ಹಾಡ್ ಹಾಡ್ತಾರೆ ಅದರಲ್ಲಿ ಹಂಸಲೇಖ ಸರ್ ಬರೆಯುವಂಥ ಹಾಡುಗಳು ಇನ್ನು ಹತ್ತು ಹತ್ತನೇ ತರಗತಿ ಸಕ್ಕತಾಗಿರುತ್ತೆ ಅವ್ರ ಸಾಂಗ್ಸ್ ಬರೆಯುವಾಗ ಅದನ್ನಾರು ಅವು ಹಾಡುಗಳನ್ನು ಕೇಳಿದರೆ ಮತ್ತು ಪುನಃ ಪುನಃ ಕೇಳಬೇಕು ಅನಿಸ್ತಾಇರ್ತಿತ್ತು ಏನೋ ಬೇಜಾರಾಗ್ ಬೇಜಾರ್ದಲ್ಲಿ ಇದ್ದಾಗ ಏನು ಆಗ್ತದೆ ಆ ಸಾಂಗಳನ್ನು ನಾ ಹಾಡುಗಳನ್ನು ಕೇಳುವಾಗ ಒಂದೆಲ್ಲಿ ನೆಡು ಹೊರಗಡೆ ಪ್ರವಾಸಕ್ಕೆ ಹೋಗೋವಾಗ ಹಾಡುಗಳನ್ನು ಹಾಕೊಂಡ್ ಹೋದ್ರೆ ಆ ಪ್ರವಾಸ ನೋಡುವುದಕ್ಕು ಸಹ ನಮ್ಗೆ ಏನಾಗ್ತದೆ ಒಂಥರ ಹೇ ಉತ್ಸಾಹ ಭರಿತರಾಗಿ ಹಾಡುಗಳನ್ನು ಕೇಳ್ಕೊತ ನಾವು ಪ್ರವಾಸವನ್ನು ನಾವು ಪರಿಪೂರ್ಣತೆಗೊಳಿಸಬಹುದು ಸೊ ಹಾಗಾಗಿ ನಾನು ಜಾಸ್ತಿ ಕೇಳುವಂಥ ಸಾಂಗು ಅದೇ ಸಾಂಗ್ ನಗುವ ನಯನ ಮಿಡಿವ ಮೌನ ಆ ಸಾಂಗ್ ತುಂಬ ಜಾಸ್ತಿ ಹೆಚ್ಚಾಗಿ ಆ ಸಾಂಗ್ ನಾವು ಕೇಳ್ತಾ ಇರ್ತೀವಿ ನನಗಾನ ಮೆಚ್ಷು ಮೆಚ್ಚಿನ ಸಾಂಗ್ ನಗುವ ನಯನ